ನಾವು ರೀ ಕಸ್ಟಮರ್ ಇದ್ದೀವಿ ರೀ ಇಲ್ಲೇ

ಹ್ಞೂ ಸರ್ ಇಲ್ಲೆ ಹಣ್ಗಳು ಬೇಕಾಗಿವೆ ರೀ ಅದೇ ಹಣ್ಣುಗಳು ಮಾವಿನ ಕಾಯಿ ಅವು ಯಾವ ಯಾವ್ಯಾವ ಥರ ಹಣ್ಣು ಅವೆ ಸರ್ ನಿಮ್ಮಲ್ಲಿ

ನಮಗು ಬೇಕಾಗಿವೆ ಸರ್ ಒಂದು ಹಣ್ಣು ಬೇರೆದೇ ಬೇರೆಬೇರೆ ಥರ ನಮ್ಗೆ ನಂಜನ್ಗೂಡು ಬಾಳೆ ನಂಜನ್ಗೂಡು ಬಾಳೆಹಣ್ಣು ಬೇಕಾಗಿವೆ ರೀ ಮತ್ತೆ ಹಾಂ ಅದೆ ಮತ್ತೆ ಮಾವಿನ ಹಣ್ಣು ಬೇಕಾಗಿವೆ ರೀ ಕಾಸ್ಟ್ಲಿ ಅಂದರೆ ಎಷ್ಟು ಅದೆ ಸರ್ ಹಾಂ ರೀ ನಂಜನ್ಗೂಡು ಬಾಳೇ ಬಾಳೆ ಹಣ್ಣು ರೀ

ಯಾಕೆ ಸರ್ ನೀವು ತೊಲ ಜಾಸ್ತಿ ಹೇಳತಿರ ಸರ್ ನಂಜನ್ಗೂಡು ಬಾಳೆ ಹಣ್ಣು ಇಲ್ಲಲ್ಲ ಬೇರೆ ಕಡೆ ಎಲ್ಲ ಕಡಿಮೆ ಹೇಳತ್ರು ಸರ್ ಬೇಕಾಗಿವೆ ಒಂದು ಸ್ವಲ್ಪ ನೀವು ಕಡಿಮೆ ಮಾಡಿ ಕೊಡ್ತೀನಿ ಅಂತಂದರೆ ಜಾಸ್ತೀನೇ ಬೇಕಾಗಿವೆ ಸರ್ ನೀವು ಸ್ವಲ್ಪ ಕಡಿಮೆ ಮಾಡಬೇಕಲ್ಲ ಎಷ್ಟು ಆದರು ತಗೋತೀವಿ ಹಾಂ ಸರ್ ಒಂದು ಮೂರು ನಾಲ್ಕು ಡಸನ್ ಬೇಕಾಗಿವೆ ಸರ್ ಹಾಂ ಹಾಂ ನೋಡಿ ಸರ್ ಇನ್ನು ಬೇ ಇನ್ನು ಬೇರೆ ಬೇರೆ ಬೇರೆ ಈ ಕೆಲಸಕ್ಕು ಬೇಕು ಸರ್ ಎಲ್ಲ ಪ್ರೋಗ್ರಾಮ್ ಇದಾವೆ ಸರ್ ಇನ್ನು ಜಾಸ್ತಿ ಬೇಕು ಅವೇ ಎಲ್ಲಾ ಫ್ರೆಶ್ ಇದ್ದಾವಲ್ಲ ಸರ್ ಫ್ರೆಶ್ ಇದ್ದರು ಸ್ವಲ್ಪ ಜಾಸ್ತೀನೇ ಬೇಕಾಗಿವೆ ಸರ್ ಇಲ್ಲ ಅದು ಮಾವಿನ ಹಣ್ಣೆಲ್ಲ ಸರ್ ಸ್ವಲ್ಬ ಬೇರೆ ಅಂಗ್ಡಿನಾಗೆ ಒಯ್ದಿದ್ರಿ ಅಲ್ಲೆಲ್ಲ ಕೆಟ್ಟ ಕೆಟ್ಟು ಹೋಗಿದ್ದು ಬಂದೀವು ಹಾಂ ಮತ್ತೆ ಮಾವಿನ ಹಣ್ಣು ಸ್ವಲ್ಪ

ಆಯ್ತು ಸರ್ ಬೆಳಿಗ್ಗೆ ಬರ್ತೀನಿ ಸರ್ ಅಲ್ಲೀ ನಂಜನ್ಗೂಡು ಬಾಳೆ ಹಣ್ಣು ಸ್ವಲ್ಪ ಬೇಕಾಗಿವೆ ಜರೂರಿ ಅದೆ ಸರ್ ಅದ್ರ ಆಯ್ತು ಆಯ್ತು ಆಯ್ತು ಓಕೆ ಬರ್ತಿನಿ ಸರ್ ಹಾಂ ಆಯ್ತು ಸರ್ ಹತ್ತುವರಿಗ್ ಬರ್ತಿನಿ ಸರ್ ಸ್ವಲ್ಪ ನನ್ನ ತೆಗೆದಿಡ್ರಿ ಓಕೆ ಸರಿ ಓಕ್ ತ್ಯಾಂಕ್ ಯು